ಹಾಂ ಇದು ಯಾವುದು ಅಂತ ಹೇಳಿದರೆ ವ ರಾಜಶ್ರೀ ಹೋಟ್ಲಂತ ಅಂತೇನೊ ಪಕ್ದಲ್ಲಿ ನಿಮ್ದೊಂದು ರೆಸ್ಟ್ ಹಾಂ ಹಾಂ ಅದ ಅದು ರೆಸ್ಟೋರೆಂಟ್ ನಿಮ್ದೆನಾ ಅದು ಹಾಂ ಹಾಂ ಹಾಂ ಹಾಂ ಅದು ಈಗ ನಮಗೆ ನಿಮ್ಮ ರೆಸ್ಟೋರೆಂಟಿನ ಬಗ್ಗೆ ಒಂದು ಸ್ವಲ್ಪ ಜನ ಹೇಳಿದಮೇಲೆ ನಾ ನಿಮ್ಗೆ ಒಂದು ಸ್ವಲ್ಪ ಫುಡ್ ಆರ್ಡರ್ಸೆಲ್ಲ ನಿಮಿಗೆ ಕೊಡ್ಬೇಕಂತ ನಾನು ಮಾಡ್ತಯಿದ್ದೀನಿ ಹಾಂ ಈ ನಿಮ್ಮದು ರ್ ಈ ಫುಡ್ಡು ಹೊರಗಡೆನು ಡೆಲಿವರಿ ಇದ್ಯಲ್ಲಾ ಕ್ಯಾಟ್ರಿಂಗ್ ಥರ ಹ್ಞೂ

ಹಾಂ ಹಾಂ ಹಾಂ ಹಾಂ ಅದು ಬೇರೆ ಇದೆಯಾ ಅಲ್ಲೆ ಇಲ್ಲೇ ಅಡಿಗೆ ಮಾಡಿಸೊ ವ್ಯವಸ್ಥೆನು ಇದೆ ರೆಡಿ ಮಾಡಿ ತಂದು ಕೊಡೋದು ಇದೆ ಎರಡು ಇದೆ ಹಾಂ ಹಾಂ ಹೌದಾ ಹ್ಞೂ ಹ್ಞೂ ಹ್ಞೂ ಹ್ಞೂ ಹಾಂ ಹಾಂ ಹಾಂ ಹಾಂ ಹಾಂ

ಸರಿ ಸರಿ ಹ್ಞೂ ಜನ ಜಾಸ್ತಿ ಅಂದರೆ ಎಷ್ಟು ಒಂದು ನೂ ಐವತ್ತರಗಿಂತ ಮೇಲಿದ್ದರೆ ಇಲ್ಲಿ ಮಾಡೋದು ಒಳ್ಳೆದಾ ನಿಮಗೆ ನೂರು ಹಾಂ ನಮಗೆ ಬೇಕಾಗಿರೋದು ಒಂದು ಐನೂರು ಜನ್ರಿಗೆ ಊಟ ಅದು ಈಗ

ಓಹೋ ಹಾಂ ಅಲ್ಲಲ್ಲ ಈಗ ಐನೂರು ಜನ್ರದ್ದು ಊಟ ನೀವು ಇಲ್ಲೆ ರೆಡಿ ಮಾಡಿದ್ರು ರೆಡಿ ಇದ್ದೀರಾ ಹಾಗಾದ್ರೆ ಅದಕ್ಕೆ ಅಡ್ಡಿಲ್ಲ ಹ್ಞೂ ಹಾಂ ಹಾಂ ಸರಿ ಹಾಗಾದರೆ ಅಲ್ಲೆ ಇರಲಿ ಅದು ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹೌದಾ ಹಾಗಾದರೆ ಈಗ ನಮಗೆ ಮುಂದಿನ ತಿಂಗಳು ಒಂದು ಇಪ್ಪತ್ತನೆ ತಾರೀಕಿಗೆ ಒಂದು ಆ್ಯನಿವರ್ಸರಿ ಆ ಆ್ಯನಿವರ್ಸರಿಗೆ ಒಂದು ಐನೂರು ಜನ ಸೇರ್ತಾರೆ ಅದು ಹಾಂ ಅಲ್ಲಿಗೆ ಹ್ಞೂ ಈಗ ನಿಮ್ಮಲ್ಲಿ ಫುಡ್ ಯಾವ್ದು ಇದೆ ಈಗ ಒಂದು ಊಟ ಅಂತ ಹೇಳಿದರೆ ಯಾವ್ಯಾವ ಐಟಮ್ ಬರತ್ತೆ ಅದರಲ್ಲಿ ಸೌತ್ ಇಂಡಿಯನ್ ಬೆಳಗ್ಗೆ ತಿಂಡಿಗಿರಲಿ ಬೆಳಗ್ಗೆ ತಿಂಡಿಗೆ ಸೌತ್ ಇಂಡಿಯನ್ ಇರಲಿ ಅದ್ರಲ್ಲಿ ಏನಿದೆ ಐಟಮು ಎಲ್ಲ ಅಲ್ಲ ಅಲ್ಲ ನಿಮ್ಮ ಓಟ್ಲಲ್ಲಿ ಯಾವ್ದು ಈ ಇಡ್ಲಿ ವಡ ಎನಿ ಒನ್ ಅಲ್ಲ

ಸರಿ ಹಾಗಾರ್ ನೀವು ಬೆಳಗ್ಗೆ ತಿಂಡಿಗೆ ಬೆಳಗ್ಗೆ ತಿಂಡಿಗೆ ಒಂದು ಇಡ್ಲಿ ವಡ ಹಾಂ ಆಮೇಲೆ ಒಂದು ಮತ್ತೇನಾದ್ರು ಸೇರ್ಸ್ಬೋದು ಅದಕ್ಕೆಇನ್ನೊಂದು ಐಟಮ್ ಅದೆ ಕೇಸರಿಬಾತ್ ಕೇಸರಿಬಾತ್ ಇರಲಿ ಸಾಕು ಕ್ಯಾರೆಟ್ ಹಲ್ ಹಾಗಾದರೆ ಕೇಸರಿಬಾತ್ ಬೇಡ ಕ್ಯಾರೆಟ್ ಹಲ್ವಾ ಇರಲಿ ಹ್ಞೂ ಸರಿ ಒಂದು ಸ್ವೀಟೂ ಕ್ಯಾರೆಟ್ ಹಲ್ವಾ ಒಂದು ಇಡ್ಲಿ ವಡ ಆಮೇಲೆ ಇನ್ನೊಂದು ಯಾವುದು ಹೌದಾ ಹ್ಞೂ ಸರಿ ಹಾಂ ಹಾಗಾದರೆ ಇಡ್ಲಿ ವಡ ಜೊತೆ ಇನ್ನೊಂದು ಸಣ್ಣ ಐಟಮ್ ಸೇರ್ಸೋದಂದ್ರೆ ಯಾವ್ದು ಸೇರ್ಸ್ಬೋದು ಅದಕ್ಕೆ ಹ್ಞೂ ಒಂದು ದೋಸೆ ಮತ್ತೆ ಹೆವಿ ಆಗಿಬಿಡುತ್ತೆ ಸಿಂಪಲ್ ಈ ಆಲು ಬೋಂಡ ಥರ ಬರುತ್ತಲ್ಲ ಆಲು ಒಳಗಡೆ ಇರೋದು ಅಲ್ಲ ಈಗ ದು ಹಾಗರೆ ಒಂದು ಹಾಗೆ ಮಾಡಿಬಿಡಿ ಎರಡು ವಡ ಎರಡು ಇಡ್ಲಿ ಹಾಕಿಬಿಡಿ ಸಿಂಗಲ್ ಪ್ಲೇಟಿಗೆ ಒಂದು ಪ್ಲೇಟಲ್ಲಿ ಒಂದು ಕೇಸರಿ ಇದು ಕೇಸರಿಬಾತ್ ಬದಲು ನಿಮ್ದು ಹಲ್ವಾ ಹೇಳಿದ್ದರಲ್ಲ ಕ್ಯಾರೆಟ್ ಹಲ್ವಾ ಹಾಕಿಬಿಡಿ

ನಾನು ನೀವು ಪ್ಲೇಟಿಗೆ ಅವ್ರು ಎಕ್ಸ್ಟ್ರಾ ಕೇಳಿದರೆ ನೀವು ಹಾಕಿ ಆಮೇಲೆ ನಿಮ್ಗೆ ಅದು ಏನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಿರಾ ಅದು ಕ್ಯಾಲ್ಕುಲೇಷನ್ ಆಮೇಲೆ ಮಾಡ್ರಿ ನಾನು ಒಂದು ಪ್ಲೇಟ್ ಲೆಕ್ಕಕ್ಕೆ ಇಷ್ಟು ಸಾಕು ಹಾಂ ನಿಮ್ಮದು ಪ್ಲೇಟ್ ಲೆಕ್ಕ ಅಲ್ವಾ ಅದು ಅಥವಾ ಐನೂರು ಜನ್ರದ್ದು ಲೆಕ್ಕಚಾರದಲ್ಲಿ ಕ್ಯಾಲ್ಕುಲೇಷನ್ನ ಜನ ಲೆಕ್ಕ ಹಾಂ ಹಾಂ ಹಾಂ ಸರಿ ಸರಿ ಹಾಂ ಹಾಂ ಅಲ್ಲಲ್ಲ ಅದೆ ಒಂದು ಹ್ಞೂ ಹ್ಞೂ ಹಾಂ ಸರಿ ಸರಿ ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ಹಾಗಾದರೆ ಈಗ ಊಟ ಮಧ್ಯಾಹ್ನ ಊಟಕ್ಕೆ ನೀವೀಗ ನಾರ್ತ್ ಇಂಡಿಯನಲ್ಲಿ ಮತ್ತೆ ಸೌತ್ ಇಂಡಿಯನ್ ಎರಡು ಮಿಕ್ಸ್ ಇರಲಿ ಅಂದ್ರೆ ಈಗ ರೊಟ್ಟಿ ಅದಕ್ಕೆ ಒಂದು ಪನ್ನೀರ್ ಮಸಾಲ ಅನ್ನೋದೊಂದು ನಾರ್ತ್ ಇಂಡಿಯನಲ್ಲಿ ಇರದ್ರಲ್ಲಿ ಸಾಕು ಮತ್ತೆ ಪಲಾವು ನಾರ್ತ್ ಇಂಡಿಯನ್ ಟೈಪಲ್ಲಿ ಮಾಡ್ಬಿಡ್ರಿ ಅದು ಪಲಾವು ನಾರ್ತು ಹಾಂ ಮತ್ತೆ ಒಂದು ರೊಟ್ಟಿ ಅಥವಾ ನಾನ್ ಅಥವಾ ಯಾವ್ದಾರು ಒಂದು ರೊ ಕುಲ್ಚ ಆ ಟೈಪಲ್ಲಿ ಒಂದು ಮಾಡಿ ಸರಿ ಸರ್ ಬಟ್ರ್ ಕುಲ್ಚ ಆಮೇಲೆ ಅದಕ್ಕೆ ಪನ್ನೀರ್ ಪನ್ನೀರ್ ಮಸಾಲ ಮಾಡಿಬಿಡ್ರಿ

ಹ್ಞೂ ಸರಿ ಅದು ಎರಡು ಮಾಡಿ ಉಳ್ದಿದ್ದು ಅನ್ನ ಸಾರು ಪಾಯಸ ಅವೆಲ್ಲ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಇರಲಿ ಆ ತರ್ಕಾರಿದೊಂದು ಸಾಂಬ ಇದು ಅದು ಹ್ಞೂ ಅದೊಂದಿಷ್ಟು ಐಟಮ್ ಹ್ಞೂ ಹ್ಞೂ ಅದೆಲ್ಲ ಹ್ಞೂ ಸರಿ ಹಾಂ ಹಾಂ ಸರಿ ಸರಿ ಸರಿ ಅದು ಅದು ಹಾಗಾದ್ರ್ ಮತ್ತೆ ಸೌತ್ ಇಂಡಿಯನ್ ಮೆನು ನಿಮಿಗೆ ಗೊತ್ತಲ ಅದ್ರ ಪ್ರಕಾರ ಹಾಂ ಹಾಂ ಅದು ಬೇರೆ ಹಾಕ್ತಿರಾ ಹ್ಞೂ ಹ್ಞೂ ಹ್ಞೂ ಹ್ಞೂ ಸರಿ ಅಲ್ಲೀಗ ಒಂದು ನಿಮ್ಮ ನಾನು ಮತ್ತಿನ್ನು ಬೇರೆ ನೀವೆ ಎಲ್ಲ ಕ್ಲೀನಾಗಿ ವ್ಯವಸ್ಥೆ ಮಾಡ್ತೀನಿ ಅಂದರೆ ನನಗೆ ಒಂದು ಸೌತ್ ಅದಕ್ಕೆ ಸೌತ್ ಇಂಡಿಯನಿಂದ ಒಂದು ಮಿಕ್ಸು ನಾರ್ತ್ ಇಂಡಿಯನ್ ಮಧ್ಯಾಹ್ನ ಊಟಕ್ಕೆ ಆಮೇಲೆ ಬೆಳಗ್ಗೆ ತಿಂಡಿಗೆ ಇದು ಇದನ್ನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಲೆಕ್ಕಾಚಾರಲ್ಲಿ ಉಳ ಮಾಡಿ ಸಂಜೆಗೆ ಒಂದು ಸಣ್ಣ ಟಿಫಿನಿಗೆ ಅದರಲ್ಲಿ ಸ್ನ್ಯಾಕ್ಸ್ ಥರ ಹ್ಞೂ ಸ್ನ್ಯಾಕ್ಸ್ ಥರ ಮಾಡಿ ಹ್ಞೂ ಟೀ ಕಾಫೀ ಮತ್ತೆ

ಆಲು ಬ ಸಂಜೆ ಆಲು ಬೋಂಡ ಇರಲಿ ಆಲು ಬೋಂಡ ಒಂದು ಒಂದು ಸ್ವೀಟು ಹ್ಞೂ ಕಟ್ಲೆಟ್ ಆದರೆ ಕಟ್ಲೆಟ್ ಸ್ವೀಟ್ ಒಂದು ಬೇಕು ಸ್ವೀಟ್ ಬೇಡವಾ ಹ್ಞೂ ಹಾಂ ಹ್ಞೂ

ಕಟ್ಲೆಟ್ ಒಂದು ಐಟಮ್ ಸಾಕಾ ಒಂದು ಎರಡು ಐಟಮ್ ಇದ್ದರೆ ಚೆನ್ನಾಗಿತ್ತು ಯಾವುದಾರು ಇನ್ನೊಂದು ಯಾವುದಾರು ಒಂದು ಸೇರ್ಸಿ ಅದಕ್ಕೆ ಹ್ಞೂ ಹ್ಞೂ ಈ ಥರ ಮಿಕ್ಶ್ಚರ್ ಥರ ಯಾವ್ದಾರು ಒಂದು ಐಟಮು ಹ್ಞೂ ಸರಿ ಹಾಗಿದ್ದರೆ ಮುಂದಿನ ತಿಂಗಳು ಇಪ್ಪತ್ತೈದನೆ ತಾರೀಕಿಗೆ ಅದು ಹಾಂ ಅಲ್ಲಿಗೆ ನಾ ನಿಮಿಗೆ ಅಡ್ವಾನ್ಸೆಲ್ಲ ಇನ್ನೊಂದು ಐದು ದಿನ ಮೊದ್ಲು ಮೊದ್ಲೆ ಬಂದು ನಿಮಗೆ ಕೊಟ್ಟು ಹೋದರೆ ಸಾಕಲ್ಲ ಹಾಂ ಅಂದರೆ ನಿಮಗೆ ಈಗ ಆರ್ಡ್ರ್ ಬುಕ್ ಮಾಡಿದರ್ ಇನ್ನು ಐದು ದಿನ ಮೊದ್ಲೆ ಮ ಬುಕ್ ಮಾಡಿದರೆ ಸಾಕಲ್ಲ ಅಥವಾ ನಾಳೆನೆ ಬಂದು ಬುಕ್ ಮಾಡಿಬಿಡ್ಬೇಕಾ ಮತ್ತೆ ಆಮೇಲೆ ನಿಮಗೆ ಆರ್ಡ್ರೂ ಬೇರೆಯವ್ರಿಗ್ ಬಂದುಬಿಟ್ರೆ ಹಾಂ ಹಾಗಾದ್ರೇ ನಿಮಗೆ ನಾನು

ಹ್ಞೂ ಸರಿ ಅಡ್ಡಿಲ್ಲ ಅಡ್ಡಿಲ್ಲ ಹಾಗಾದರೆ ನಾನು ನಾಳೆ ನಾಡಿದ್ದು ಒಳಗೆ ನಾನು ಬೇರೆ ಊರಲ್ಲಿ ಇದೀನಿ ಈಗ ಹ್ಞೂ ಅವರು ಹಾಂ ಹಾಗಾದರೆ ಒಂದು ಬಿಟ್ಟು ಒಂದು ಪೇಮೆಂಟ್ ಅಜ್ಜೆಸ್ಟ್ಮೆಂಟ್ ಮಾಡಿಕೊಂಡು ನಿಮಿಗೆ ನಾಳೆ ಬಂದು ಸಿಕ್ತೀನು ನಾಳೆ ಅಥವಾ ನಾಡಿದ್ದು ಹ್ಞೂ ಸರಿ ಓಕೆ